ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಯ ಉದ್ಯೋಗಾವಕಾಶಗಳ ಮತ್ತು ಜೀವನೋಪಾಯ ಯಾವನ್ನು ಅವಲಂಬಿಸಿದೆ ಅಂದರೆ ಯಾವ್ಯಾವ ಮೂಲಗಳು ಅಂದರೆ ಕೃಷಿಯಾಗಿರಬಹುದು ಕೈಗಾರಿಕೆ ಆಗಿರಬಹುದು ಸಮಾಜ ಸೇವೆಯಾಗಿರ್ಬೋದು ಅಥವಾ ಸ್ವಉದ್ಯೋಗ ಆಗಿರ್ಬೌದು ಇಲ್ಲಿ ಹೆಚ್ಚಾಗಿ ಇಲ್ಲ ಜನರು ಸರ್ಕಾರಿ ನೌಕರಿಗೆ ಪ್ರಾಶಸ್ತ್ಯ ಕೊಡ್ತಾರಾ ಅಥವಾ ಖಾಸಗಿ ಉದ್ಯೋಗಿಗಳಿಗೆ ಪ್ರಾಶಸ್ತ್ಯ ನೀಡ್ತಾರೋ ಎಂಬುದನ್ನು ಸಹ ಕಾಣಬಹುದಾಗಿದೆ ಈ ಚಿಕ್ಕಮಗಳೂರಿನಲ್ಲಿ ಹೆಚ್ಚಾಗಿ ಕಾಫಿಯನ್ನು ಬೆಳೆಯೋದರಿಂದ ಅಂದರೆ ಖಾಸಗಿ ಉದ್ಯೋಗಿಗಳು ಅವರು ಓನ್ ಬಿಸಿನೆಸ್ ಮಾಡೋವ್ರು ಸಹ ಅಂದರೆ ಹೆಚ್ಚು ಹೆಚ್ಚು ಬಂಡವಾಳವನ್ನು ಹೂಡ್ತಾರೆ ಮತ್ತು ಅವುಗಳಂದರಿಂದ ಹಲವಾರು ಉಪಯೋಗಗಳನ್ನು ಪಡೀತಾರೆ ಎಂಬುದನ್ನು ನಾವು ಕಾಣಬಹುದಾಗಿದೆ ಇದಲ್ದೇ ಈ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಸರ್ಕಾರಿ ಸರ್ಕಾರಿ ನೌಕರರಿಗಿಂತ ಹೆಚ್ಚಾಗಿ ಖಾಸಗಿ ಉದ್ಯೋಗಿಗಳೇ ಹೆಚ್ಚಾಗಿರುವುದನ್ನು ಸಹ ಕಾಣಬಹುದು ಈ ಸರಿಸಮವೂ ಸಹ ಇರಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿಯನ್ನು ಸಹ ಅವಲಂಬಿಸಿರ್ತಾರೆ ಮತ್ತು ಸ್ವಉದ್ಯೋಗ ಸಹ ಈ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಮ ನೋಡಬಹುದಾಗಿದೆ ಈ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಕಾಫೀ ಎಸ್ಟೇಟ್ಗಳನ್ನು ಹೆಚ್ಚಾಗಿ ಸಹ ಕಾಣಬಹುದಾಗಿದೆ ಗುಡ್ಡಗಾಡುಗಳಲ್ಲಿ ಹೆಚ್ಚಾಗಿ ಕಾಫಿ ಮೆಣಸು ಮುಂತಾದ ಸಾಂಬಾರು ಪದಾರ್ಥಗಳನ್ನು ಬಳಸ್ತಾರೆ ಇದು ಕೃಷಿಗೆ ಅತ್ಯಂತ ಹೆಚ್ಚು ಪ್ರಾಶಸ್ತ್ಯ ನೀಡ್ತಾರೆ ಮತ್ತು ಹಲವಾರು ಗಿಡಮರಗಳು ಸಹ ಇಲ್ಲಿ ಹೆಚ್ಚಾಗಿರುವುದನ್ನು ಕಾಣಬಹುದಾಗಿದೆ ಸರ್ಕಾರಿ ನೌಕರರಿಗಿಂತ ಹೆಚ್ಚಾಗಿ ಖಾಸಗಿ ಉದ್ಯೋಗಿಗಳು ಸಹ ತಮ್ಮದೇ ಆದ ರೀತಿಯಲ್ಲಿ ಅವರು ಜೀವನವನ್ನು ನಡೆಸ್ತಿರೋದನ್ನು ಸಹ ಕಾಣಬಹುದಾಗಿದೆ ಇಲ್ಲಿ ಸೌಖ್ಯ ಕೇರ್ನೆಟ್ ಪ್ರೈವೇಟ್ ಲಿಮಿಟೆಡ್ ಅಂದರೆ ಎ ಜಿ ಎನ್ ಎಸ್ ಆಗ್ರೋ ಫುಡ್ ಇಂಡಸ್ಟ್ರೀಸ್ ಭಾರತಮಾತಾ ಕಾಫಿ ವರ್ಕ್ಸ್ ಅಂತ ಈ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಾಫಿ ಬೆಳೆಯುವುದನ್ನು ಸಹ ಕಾಣಬಹುದಾಗಿದೆ ಇದರಿಂದಲೇ ಸಹ ಜನರು ಹೆಚ್ಚು ಹೆಚ್ಚು ರೀತಿಯ ಅವರ ಉದ್ಯೋಗಾವಕಾಶಗಳಲ್ಲಿ ತೊಡಗಿಸಿ ವ ಬಂಡವಾಳವನ್ನು ಹೆಚ್ಚಾಗಿ ಹೂಡಿಕೆ ಮಾಡಿ ನಂತರ ಅವರು ಅದರಲ್ಲಿ ಲಾಭವನ್ನು ಪಡೆಯುವುದನ್ನು ಸಹ ಕಾಣಬಹುದಾಗಿದೆ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗಿರುವುದು ಖಾಸಗಿ ಉದ್ಯೋಗಿಗಳೆಂದರೆ ಅಂದರೆ ಸ್ವಉದ್ಯೋಗದಿಂದಲೇ ಸಹ ಈ ಉದ್ಯೋಗಗಳನ್ನು ಹೆಚ್ಚಾಗಿ ಕಾಣಬಹುದಾಗಿದೆ ಅವರ ಅವರ ಕೃಷಿಯಲ್ಲಿ ಅಂದರೆ ಅವರವರ ಜಮೀನಿನಲ್ಲಿ ಸಹ ಅವರ ಉದ್ಯೋಗವನ್ನು ಪ್ರಾರಂಭಿಸಿ ಅವರು ತಮ್ಮದೇ ಆದ ರೀತಿಯಲ್ಲೀ ಕೃಷಿ ಹೇ ಅಂಶಗಳನ್ನು ಹೆಚ್ಚಾಗ್ ಕಾಣಬಹುದು ಇನ್ನು ಕೈಗಾರಿಕೆ ಅಂದರೆ ಇಲ್ಲಿ ಕಾಫಿಯನ್ನು ಬೆಳೆಯೋದರಿಂದ ಹಿಡಿದು ಅದನ್ನು ಉತ್ತಮ ರೀತಿಯಲ್ಲಿ ಅವುಗಳಿಗೆ ಹಲವಾರು ಅಂಶಗಳನ್ನು ತೊಡಗಿಸಿ ಅವುಗಳನ್ನು ಉತ್ತಮ ಕಾಫಿ ಬೀಜಗಳನ್ನಾಗಿ ಮಾಡುವುದು ಒಂದು ಕೈಗಾರಿಕೆಯ ಮುಖ್ಯ ಅಂಶಗಳನ್ನು ಸಹ ಇಲ್ಲಿ ಕಾಣಬಹುದು ಅದೂ ಅಲ್ಲದೆ ಇನ್ನು ಸಮಾಜ ಸೇವೆ ಪ್ರತಿಯೊಬ್ಬರೂ ಸಹ ತಮ್ಮದೇ ಆದ ರೀತಿಯಲ್ಲಿ ಉತ್ತಮ ಜೀವನವನ್ನು ನಡೆಸುವುದರ ಸಹ ಅದರ ಜೊತೆಗೆ ಸಮಾಜ ಸೇವೆ ಸಹ ಉತ್ತಮವಾಗಿರೋದನ್ನು ಕಾಣಬಹುದಾಗಿದೆ ಅದಲ್ಲದೆ ಇಲ್ಲಿ ಹೆಚ್ಚಾಗಿ ಅಂದರೆ ಕಾಣಬಹುದು ಸ್ವಉದ್ಯೋಗಗಳು ಮತ್ತು ಹಲವಾರು ಅಂಶಗಳನ್ನು ಈ ಜಿಲ್ಲೆಯಲ್ಲಿ ಕಾಣಬಹುದು ನಮ್ಮ ಚಿಕ್ಕಮಗ್ಳೂರಿನಲ್ಲಿ ಉದ್ಯೋಗಾವಕಾಶಗಳು ಮತ್ತು ಜೀವನೋಪಾಯಕ್ಕೆ ಯಾವುದೇ ರೀತಿಯ ಕುಂದುಕೊರತೆಗಳಿಲ್ಲ ಏಕೆಂದರೆ ಸ್ವಉದ್ಯೋಗವನ್ನಾದ್ರು ಅವಲಂಬಿಸಬೋದು ಇಲ್ಲ ಸರ್ಕಾರಿ ಉದ್ಯೋಗಗಳಿಗಾದ್ರು ಅವರು ಪ್ರತಿನಿಧಿಸಬಹುದು ಹಾಗಾಗಿ ಹಲವಾರು ಅಂಶಗಳನ್ನು ಸಹ ಇಲ್ಲಿ ಕಾಣಬಹುದಾಗಿದೆ